ನಮ್ಮ ನೆಚ್ಚಿನ ಸಿನೆಮಾ ನಟ ರಾಜ್ಕುಮಾರ್ ಅವರು ಪ್ರತಿಯೊಂದು ರಾಜ್ಕುಮಾರ್ ಫಿಲಮ್ಮು ಬೇಡರ ಕಣ್ಣಪ್ಪ ಮನ ಮೆಚ್ಚಿದ ಹುಡುಗಿ ಶಿವರಾಜ್ಕುಮಾರ್ ಅವ್ರದ್ದು ಆನಂತರದಲ್ಲಿ ರಾಜ್ಕುಮಾರ್ ಸರ್ ಮೇರುನಟ ಅವರು ಬೇಡರ ಕಣ್ಣಪ್ಪದಲ್ಲಿ ಮಾಡಿರೋ ಅಭಿನಯ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಪ್ರತಿಯೊಂದು ನೆಚ್ಚಿನ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಿ ಓದಿರೋ ಒಂದು ನಾಲ್ಕನೇ ತರಗತಿ ಆದ್ರೆ ಆದರೆ ಅವರು ಹಾಡಿರೋವ್ರ ಭಕ್ತಿಗೀತೆ ಭಾವಗೀತೆ ಪ್ರತಿಯೊಂದು ದೇವರ ಮೇಲೆ ಹಾಡಿರುವಂಥ ಭಕ್ತಿ ಭಕ್ತಿ ಪ್ರಧಾನವಾದ ಹಾಡುಗಳು ಐತಿಹಾಸಿಕ ಪೌರಾಣಿಕ ಸಾಮಾಜಿಕವಾಗಿ ಚಿತ್ರರಂಗದಲ್ಲಿ ಮೇರುನಟ ಎಂದು ಅನ್ನೋ ಮಟ್ಟಕ್ಕಿದ್ದಾರೆ ಆದರಿಂದ ಖಂಡಿತವಾಗಿ ಅವರು ತುಂಬ ನನಗೆ ಬಹಳ ಬೇಕಾಗಿರುವಂಥ ವ್ಯಕ್ತಿಯಾಗಿದ್ದಾರೆ ಅವರಲ್ಲಿ ತುಂಬ ಗೌರವನೂ ಇದೆ ಅವ್ರು ಥರ ಅಭಿನಯ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ವಿಷ್ಣುವರ್ಧನರವ್ರು ಅಭಿನಯದಲ್ಲಿ ನಂಬರ್ ಒನ್ ಆಗಿದ್ದಾರೆ ಓಕೆ ಟಿವಿ ಶೋನಲ್ಲಿ ಟಿವಿಯಲ್ಲಿ ಝೀ ಕನ್ನಡ ಆಯ್ತು ಜಾಸ್ತಿ ನೋಡ್ತೀನಿ ಮಕ್ಕಳ ಒಂದು ಕಾರ್ಯಕ್ರಮ ಹಾಡುಗಳು ಹಾಡು ಚಿಕ್ಕ ಮಕ್ಕಳು ಹಾಡು ಅಂದರೆ ನನಗೆ ಬಹಳ ಇಷ್ಟ ಮನೆಯವರೆಲ್ಲ ಕೂತ್ಕೊಂಡು ನೋಡ್ತೀವಿ ಭಯಂಕರವಾಗಿ ನನಗೆ ಇಷ್ಟವಾದದ್ದು ವಿಷ್ಣುವರ್ಧನದ್ದು ಕದಂಬ ಫಿಲಮ್ಮು ಇನ್ಸ್ಪೆಕ್ಟರ್ ಚಿತ್ರ ಇನ್ಸ್ಪೆಕ್ಟರ್ ಫಿಲಮ್ ಚಿತ್ರರಂಗದಲ್ಲಿ ಒಳ್ಳೆಯ ಅಭಿನಯ ಮಾಡ್ತಾಯಿದ್ದವರು ಜನನಾಯಕ ಮತ್ತು ಕ್ರಾಂತಿವೀರ ರಾಜ್ಕುಮಾರ್ ಅವರು ಬಿಡುಗಡೆ ಆನಂತರ ಜಗ ಮೆಚ್ಚಿದ ಮಗ ಜಾಯೀ ಜಾಯಿ ದೇವರು ದೇವರು ಕೊಟ್ಟ ತಂಗಿ ಸಿಪಾಯಿ ರಾಮು ಎಂಥೆಂಥ ಫಿಲಮ್ಗಳಲ್ಲಿ ಚಿತ್ರ ರಂಗದಲ್ಲಿ ಅಭಿನಯ ಮಾಡಿ ಅಭಿನಯಿಸ್ತಾ ಇದ್ದವರು ರಾಜ್ಕುಮಾರ್ ಅವರು ಉದಯ ಕುಮಾರು ಸಿಂಹ ಸ್ವಪ್ನದಲ್ಲಿ ಒಳ್ಳೆಯ ಅಭಿನಯ ಮಾಡ್ತಾಯಿದ್ರು ಆದರೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ನನಗೆ ಟಿವಿ ಶೋನಲ್ಲಿ ಧಾರಾವಾಹಿಗಳು ಇಷ್ಟ ಆಗುತ್ತದೆ ಬಂಗಾರ ಎನ್ನುವ ಧಾರಾವಾಹಿಯು ನನಗೆ ಬಹಳ ಇಷ್ಟವಾದದ್ದು ಸತ್ಯ ಎನ್ನುವ ಧಾರಾವಾಹಿಯೂ ಕೂಡ ನನಗೆ ಇಷ್ಟವಾದದ್ದು ಅದು ಬಹಳ ಇಷ್ಟಪಟ್ಟಿದ್ದೀನಿ ನಮ್ಮ ನಮ್ಮ ನೆಚ್ಚಿನ ಪುಸ್ತಕಗಳು ಅಂದರೆ ಸುಧಾ ಮಯೂರ ತರಂಗ ಸ್ಪರ್ಧಾ ಸ್ಪೂರ್ತಿ ಇವುಗಳನ್ನು ಪ್ರತಿಯೊಂದನ್ನು ಓದುತ್ತೀನಿ ಕ್ರಾ ಪ್ರತಿನಿತ್ಯ ಲೈಬ್ರರಿಗೆ ಹೋಗಿ ಅಲ್ಲಿ ಪ್ರತಿಯೊಂದು ಪೇಪರ್ ಪ್ರಜಾವಾಣಿ ಕನ್ನಡಪ್ರಭ ಆಂದೋಲನ ಮೈಸೂರು ಮಿತ್ರ ಎಲ್ಲ ಚಿತ್ರಗಳನ್ನು ಎಲ್ಲ ಪೇಪರ್ಗಳನ್ನು ಮಾಡಿ ಐತಿಹಾಸಿಕವಾದ ಪುಸ್ತಕಗಳನ್ನೇ ಓದ್ತೀನಿ ಓದಿ ಬುದ್ಧಿಯನ್ನು ಬೆಳೆಸ್ಕೊಳ್ತೀನಿ ಪ್ರತಿಯೊಬ್ಬರಿಗೂ ಒಳ್ಳೆಯ ರೀತಿಯಾಗಿ ನಾನು ಸಹ ಉಪದೇ ತಿಳುವಳಿಕೆ ಹೇಳ್ತೀನಿ ತಪ್ಪಾಗಿ ನಡ್ಕೊಳ್ಳೋವ್ರಿಗೆ ಎಂದೆಂದೂ ಚೆನ್ನಾಗಿರಿ ಪುಸ್ತಕಗಳೇ ನಮ್ಮ ಆಧಾರ ಅದರಿಂದ ಜೀವನವನ್ನು ರೂಪಿಸ್ಕೊಳ್ಬೋದು ಅನ್ನೋ ಲೆಕ್ಕದಲ್ಲಿ ಪ್ರತಿಯೊಬ್ಬರನ್ನೂ ದೇವರಲ್ಲಿ ಭಕ್ತಿ ಇಟ್ಟು ಆಧ್ಯಾತ್ಮಿಕವಾಗಿ ನಡೆಯುವಂಥ ವ್ಯವಸ್ಥೆ ಇರುತ್ತೆ ಪ್ರತಿಯೊಂದನ್ನೂ ತಿಳ್ಕೊಂಡು ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅಂದರೆ ಪೇಪರಿನಲ್ಲಿ ಪುಸ್ತಕಗಳನ್ನು ಓದಿ ಬುದ್ಧಿ ಶಕ್ತಿಯನ್ನು ಬೆಳೆಸ್ಕೊಂಡು ಅದರಲ್ಲಿ ನೋಡ್ಕೊಳ್ಬೌದು ಇನ್ನೂ ಕೆಲವು ಸುದೀಪ್ ಫಿಲಮ್ಗಳು ಮಹಾರಾಜ ಚಿತ್ರದಲ್ಲಿ ಒಳ್ಳೆ ಅಭಿನಯ ಮಾಡಿದ್ದಾರೆ ಮತ್ತು ಧ್ರುವತಾರೆ ರಾಜ್ಕುಮಾರ್ ಅವರು ಮತ್ತು ಜನ್ಮ ಜನ್ಮ ಜನುಮದ ಸ ಚಿತ್ರಣ ಶಿವರಾಜ್ಕುಮಾರು ಪುನೀತ್ ರಾಜ್ಕುಮಾರ್ ಅವರು ಅಂಜನೀಪುತ್ರ ಮತ್ತು ಅಪ್ಪು ಮತ್ತು ಬನ್ನಿ ಮಿಲನ ಮತ್ತು ಆಮೇಲೆ ಇನ್ನೂ ಕೆಲವು ಚಿತ್ರಗಳು ರಣವಿಕ್ರಮ ಒಳ್ಳೆಯ ಅಭಿನಯ ಮೌರ್ಯ ಮೌರ್ಯ ಮತ್ತು ಇನ್ನೊಂದು ಬಂಗಾರ ಬಂಗಾರದ ಮನುಷ್ಯ ಮಸ್ತ್ ಮಸ್ತಿ ಫಿಲ್ಮ್ ಚಿತ್ರಗಳನ್ನು ನೋಡಿ ಸಮಾಧಾನಕರವಾಗಿ ಟಿವಿ ಶೋನಲ್ಲಿ ಬಂಗಾರ ಎನ್ನುವುದನ್ನು ನೋಡ್ತಾಯಿದ್ದೀನಿ ಯಾವಾಗಲೂ ಎಂದೆಂದು ಜೀವನದಲ್ಲಿ ಒಳ್ಳೆಯದಾಗ್ಲಿ ನಿಮ್ಮ ಮೆಚ್ಚಿನ ಪುಸ್ತಕಗಳನ್ನು ನಾನು ಪ್ರತಿಯೊಂದನ್ನೂ ಪ ಪ ನಿಧಾನವಾಗಿ ಅರ್ಥ ಮಾಡ್ಕೊ ರಾಜಕೀಯ ವಿಷಯಗಳನ್ನೂ ತಿಳ್ಕೊಳ್ತೀನಿ ಟಿವಿಯಲ್ಲೂ ಪ್ರತಿಯೊಂದನ್ನೂ ನೋಡ್ತೀನಿ ಎಲ್ಲ ಶೋಗಳನ್ನು ನೋಡ್ತೀನಿ ಎಂದೆಂದೂ ಚಿರಾಯು ಆಗಿರಲಿ ಜೀವನದಲ್ಲಿ ಏನಾದ್ರೂ ಸಾಧಿಸಬೇಕು ಅಂದರೆ ಪೇಪರ್ ಪುಸ್ತಕ ರಂಗದಲ್ಲಿ ಅಭಿನಯ ಮಾಡಿ ಎಲ್ಲವನ್ನೂ ನೋಡಿ ತಿಳ್ಕೊಳ್ಳುವಂಥ ವ್ಯವಸ್ಥೆ ಆಗಬೇಕು ರಾ ರಾಜಕೀಯ ಅನ್ನೋ ಅನ್ನೋದು ಟಿವಿಯಲ್ಲಿ ಪ್ರತಿಯೊಂದು ಮುಂಚೆ ಯಾವುದೂ ಇರಲಿಲ್ಲ ರೇಡಿಯೋದಲ್ಲಿ ಮಾತ್ರ ನೋಡ್ತಾಯಿದ್ವಿ ಆದರೆ ಈವಾಗ ಟಿವಿಯಲ್ಲಿ ಪ್ರತಿಯೊಂದು ಪ್ರೋಗ್ರಾಮ್ ಎಲ್ಲವೂ ಬತುತ್ತೆ ಎಲ್ಲವೂ ಬರ್ಲಿಕ್ಕೆ ಶುರುವಾಗಿದೆ ಯಾವ ಶೋ ಇವೆಲ್ಲ ಡಬ್ಲ್ಯೂ ಡಬ್ಲ್ಯೂ ಕ್ರಿಕೇಟು ಖೋಖೋ ಫುಟ್ಬಾಲು ವಾಲಿಬಾಲು ಪ್ರತಿಯೊಂದು ಎಲ್ಲ ಬರಲು ಎಲ್ಲ ಬರಲು ಶುರುವಾಗಿದೆ ಸಿನಿಮಾದಲ್ಲಿ ಪ್ರತಿಯೊಂದು ತಿಳ್ಕೊಳ್ಳುವಂಥ ವ್ಯವಸ್ಥೆ ಇರುತ್ತೆ ಅರ್ಥ ಮಾಡಿಕೊಂಡು ಜೀವನವನ್ನು ಸರಿಯಾದ ರೀತಿ ರೂಪಿಸ್ಕೊಳ್ಳುವಂಥ ಶಕ್ತಿ ಎಂದೆಂದೂ ಚೆನ್ನಾಗಿರುತ್ತೆ ಆದ್ದರಿಂದ ಟಿವಿಯನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನೋಡ್ಬೋದು ಆದರೆ ಹೆಚ್ಚಿಗೆ ಅದನ್ನು ನೋಡಬಾರ್ದು ಅತಿಯಾಗಿ ನೋಡಿದರೆ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಮಾನಸಿಕವಾಗಿ ತೊಂದರೆ ಅನುಭವಿಸ್ಬೇಕಾಗುತ್ತೆ ಆದರೆ ಇತ್ಯಾದಿಗಳು ಏನು ಮಾಡ್ಲಿಕ್ಕೆ ಆಗಲ್ಲ ಆದಷ್ಟು ಲಿಮಿಟ್ ಪ್ರತಿಯೊಂದನ್ನು ಮಿತಿಯಾಗಿ ಉಪಯೋಗ್ಸಿದ್ರೆ ಒಳ್ಳೆಯದು ಹೆಚ್ಚಿನ ರೀತಿ ತಗೊಂಡರೆ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಆಗ ಮನುಷ್ಯನ ಮೇಲೆ ಪರಿಣಾಮವೂ ಬೀರುತ್ತೆ ತಪ್ಪಾಗಿ ಎಂದೆಂದು ನಡ್ಕೊಳ್ಬಾರ್ದು ನಮ್ಮ ಮೆಚ್ಚಿನ ಪುಸ್ತಕಗಳನ್ನೇ ಆಗಲಿ ಸಿನಿಮಾನೇ ಆಗಲಿ ಟಿವಿ ಶೋನೇ ಯಾವುದೂ ಮಿತಿ ಮೀರದಂತೆ ಪ್ರತಿ ದಿವಸ ದೇವರನ್ನು ಧ್ಯಾನ ಮಾಡಿ ಒಂದೊಂದನ್ನು ನೋಡಿ ನಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ಕೊಂಡು ನಮ್ಮ ಪಿಲಮ್ ಶೂಟಿಂಗ್ ಹೋಗಿ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲೆಲ್ಲ ಹೋಗ್ತಾ ಇರ್ತೀವಿ ಶ್ರೀರಂಗಪಟ್ಟಣ ಮಂಡ್ಯ ಮದ್ದೂರು ಪ್ ರಾಮನಗ್ರ ಈಗ ಕುಶಾಲ ನಗರ ಮಡಿಕೇರಿ ಇತ್ಯಾದಿಗಳು ಎಲ್ಲ ಕರ್ಕೊಂಡು ಹೋಗ್ತಾರೆ ಊಟ ಬಡ್ಸ್ಲಿಕ್ಕೆ ಹೋದ್ರೂ ಎಲ್ಲ ಕಡೆಯೂ ಹೋಗಿ ನೀಟಾಗಿ ಊಟ ಬಡಿಸ್ಕೊಂಡು ಬಸ್ಸಿನಲ್ಲಿ ಪ್ರಯಾಣ ಮಾಡಿಕೊಂಡು ನಾವು ಬರ್ತೇವೆ ಬಂದ ತಕ್ಷಣ ಎಲ್ಲ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಇಲ್ಲಿ ನಾವು ಒಂದು ಸೆಂಟ್ರಲ್ಲಿ ಇದ್ದೀವಿ ಒಂದು ಮನೆಯಿಂದ ಬಂದು ವಾರಕ್ಕೊಂದ್ಸಲ ಮನೆಗೆ ಹೋಗಿ ಬರ್ತೀನಿ ಇಲ್ಲಿ ನಾಲ್ಕು ಮ್ಯಾನೇಜರ್ಗಳು ಇದ್ದರೆ ಅವರು ನಮ್ಮನ್ನು ಚೆನ್ನಾಗೇ ನೋಡ್ಕೊಳ್ತಾರೆ ನಾವು ಫಸ್ಟ್ ಕರೆಕ್ಟ್ ಇದ್ದರೆ ಅವ್ರೂ ನಮ್ಮನ್ನು ನೋಡ್ಕೊಳ್ತಾರೆ ಕ್ಲೀನ್ ಆಗಿ ಹಿಂದೆಂದೂ ಚೆನ್ನಾಗೇ ನೋಡ್ಕೊಳ್ತಾರೆ ಯಾವತ್ತೂ ಒಳ್ಳೆಯ ರೀತಿಯಾಗಿ ನಮ್ಮಲ್ಲಿ ಯಾವುದೇ ತಪ್ಪು ನಡವಳಿಕೆ ಇಲ್ಲದೇನೆ ಇಲ್ಲದೇ ಇದ್ದರೆ ಅವರು ನಮ್ಮ ಬಗ್ಗೆ ವಿಶ್ವಾಸ ಇಟ್ಕೊಂಡು ನಮ್ಮನ್ನು ಹೆಚ್ಚಿನ ರೀತಿ ಪ್ರೋತ್ಸಾಹ ಕೊಟ್ಟು ಕ್ಲೀನ್ ಆಗಿ ನಮಗೆ ಊಟದ ವ್ಯವಸ್ಥೆಯೆಲ್ಲ ಮಾಡ್ತಾರೆ ನಾವು ನಮ್ಮ ಕೈಲಾದಷ್ಟು ಕೆಲಸ ಹೊರ್ಗಡೆ ಮಾಡ್ಕೊಂಡು ಬಂದು ಇಲ್ಲೇ ಸ್ಟೇ ಮಾಡ್ತೀವಿ ಎಲ್ಲ ವ್ಯವಸ್ಥೆ ಕೂಡ ಇದೆ ಇಲ್ಲೂ ಟಿವಿ ಟಿವಿ ಹಾಕ್ತಾರೆ ಪ್ರತಿಯೊಂದು ಒಳ್ಳೊಳ್ಳೆ ಫಿಲಮ್ ಚಿತ್ರಗಳು ರಾಜ್ಕುಮಾರ್ ವಿಷ್ಣುವರ್ಧನ್ ಉದಯಕುಮಾರ್ ಈಗ ಹೊಸ ಚಿತ್ರಗಳು ಟಿವಿ ನ್ಯೂಸು ಧಾರವಾಹಿ ಕ್ರಿಕೇಟು ಪ್ರತಿಯೊಂದನ್ನೂ ಹಾಕ್ತಾ ಇರ್ತಾರೆ ಅದನ್ನೆಲ್ಲ ನೋಡಿ ಆಮೇಲೆ ಊಟ ಮಾಡಿಕೊಂಡು ಮಲ್ಕೊಳ್ತೀವಿ ಬೆಳಗ್ಗೆ ಎದ್ದು ಪುನಃ ನಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ತೇವೆ